ಹಾಂ ನಮ್ಮ ಬಳಿ ನಮ್ಮ ಮನೆಯ ಬಳಿ ತುಂಬಾ ಪಕ್ಷಿಗಳು ಬರುತ್ತವೆ ದಿನನಿತ್ಯ ಅವುಗಳಿಗಾಗಿ ಆಹಾರ ಮತ್ತು ನೀರು ಮತ್ತು ಅದು ಮಳೆ ಬಂದಾಗ ಉಳ್ಕೊಳ್ಳೋದಕ್ಕೆ ಸುಮ್ ಮನೆ ಥರ ಗೂಡನ್ನು ಕೂಡ ನಾವು ಕಟ್ತೀವಿ ಅದಕ್ಕೆ ಅನುಕೂಲ ಆಗುವಂತೆ ಮತ್ತು ಮಧ್ಯಾಹ್ನ ಬಿಸಿಲಲ್ಲಿ ಬಿಸ್ಲಲ್ಲಿ ಬರತ್ತೆ ಅಂತ್ಹೇಳ್ಬಿಟ್ಟು ಸ್ವಲ್ಪ ನೀರು ಒಂದು ಸ್ವಲ್ಪ ಕಾಳು ಎಲ್ಲ ಇಟ್ಟು ನಾವು ಅದಕ್ಕೆ ಹೆಲ್ಪ್ ಮಾಡ್ತಿವಿ